ನನಗೆ ಅಂತಂದರೆ ಶಾಲೆಲ್ಲಿ ತುಂಬ ಅಚ್ಚುಮೆಚ್ಚಾದ ಸಬ್ಜೆಕ್ಟು ಅಂತಂದರೆ ಕನ್ನಡ ಯಾಕಪ್ಪಾ ಅಂದರೆ ನಾವು ಮಾತಾಡೋದು ಕನ್ನಡ ಆಗಿರೊದರಿಂದ ಸೊ ನಂಗೆ ಕಲಿಯೋಕ್ಕು ಈಝಿ ಆಯಿತು ಸೊ ಹಾಗಾಗಿ ಯಾವುದೇ ಥರದ್ ಕೊಷನ್ ಕೊಟ್ಟರು ನನ್ನ ಓನ್ ವಾಕ್ಯಗಳಲ್ಲಿ ನಾನು ಬರಿಬೋದಾಗಿತ್ತು ಸೊ ಹಾಗಾಗಿ ನಂಗೆ ತುಂಬ ತುಂಬಾ ಇಷ್ಟ ಅದ್ರ ಜೊತೆ ನಮ್ಮ ಟೀಚರ್ ಏನು ಟೀಚ್ ಮಾಡ್ತಾಯಿದ್ರು ಅವರು ಸಹ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋರು ಯಾವುದೆ ಒಂದು ಯಾವುದೆ ಒಂದು ಟಾಪಿಕ್ ತಗೊಂಡ್ರು ಅದ್ರ ಬಗ್ಗೆ ಎಕ್ಸಾಂಪಲ್ಸ್ ಲೈಕ್ ಕತೆಗಳ್ ರೀತಿಯಲ್ಲಿ ಅವರು ಹೇಳ್ತಾರೆ ಇವನ್ ನಮ್ಮ ಸಬ್ಜೆಕ್ಟ್ಸಲ್ಲೂ ಸಹ ಕತೆಗಳು ಇನ್ಕ್ಲುಡ್ ಮಾಡಿ ಇರ್ತಿದ್ರು ಅದ್ರ ಜೊತೆ ಅದಕ್ಕೆ ರಿಲೇಟಾಂಗಿರೋವಂಥ ಇನ್ನೊಂದು ಎರಡು ಕತೆಗಳ್ನ ಅವರು ಸೇರಿಸ್ಬಿಟ್ಟು ನಮ್ಗೇನು ಮಾಡ್ತಾಯಿದ್ರು ನೀಟಾಗೆ ಎಕ್ಸಾಂಪಲ್ಸ್ ಮೂಲಕ ನಮ್ಗೆ ಹೇಳ್ತಾ ಇರೋದ್ರಿಂದ ನಮಗೇನಾಗ್ತಿತ್ತು ಅಂದರೆ ಅದೂ ಕತೆ ಕೇಳ್ದಂಗು ಇರ್ತಿತ್ತು ಅದ್ರ ಜೊತೆ ಕ್ಲಾಸ್ ಕೇಳ್ದಂಗು ಆಗ್ತಿತ್ತು ಕತೆ ರೂಪ್ದಲ್ಲಿ ಹೇಳೋದರಿಂದ ಆವಾಗ ನಮಗೇನಾಗತ್ತಪ್ಪ ಅಂತಂದರೆ ಒಂದು ವರ್ಡ್ಸಲ್ಲಿ ಬರಿಯಕ್ಕು ಸಹ ನಮಗೆ ಈಝಿ ಆಗ್ತಿತ್ತು ಎಕ್ಸಾಮ್ಸಲ್ಲಿ ತುಂಬಾ ಇವನ್ ಯಾವರೀತಿ ಅಂತಂದರೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದಿದ್ದು ಯಾವರೀತಿ ಅಂತಂದರೆ ನಾವು ಕನ್ನಡ ಅಂತಂದರೆ ನೆಗ್ಲಿಜೆನ್ಸ್ ಏನಪ್ಪ ಅಂತಂದರೆ ಕ್ಲಾಸ್ ಕೇಳಿರ್ತಿವಲ್ಲ ಸೊ ಅದು ನಮ್ಮ ಆಡುಭಾಷೆ ಅದು ಮತ್ತು ಮಾತೃಭಾಷೆ ಆಗಿರೊದರಿಂದ ನಾವು ಏನುಮಾಡ್ತಿದ್ವಿ ಹಿಂದಿನ ದಿನ ಜಸ್ಟ್ ಕಣ್ಣಾಯಿಸ್ಕೊಂಡ್ ಹೋಗ್ತಾಯಿದಿದ್ದು ಹೇಗೆ ಅಂತಂದರೆ ಹಿಂದಿನ್ ದಿನ ಏನು ಟಾಪಿಕ್ಸ್ ಇದೆ ಏನು ಹೇಳಿದ್ರು ಜಸ್ಟ್ ಅದನ್ನು ಒಂದ್ಸರಿ ಗ್ಲ್ಯಾನ್ಸ್ ಮಾಡಿಕೊಂಡು ನಮ್ಗೆ ಯಾವುದು ಡಿಫಿಕಲ್ಟಿ ಟಾಪಿಕ್ ಇರುತ್ತೊ ಅದನ್ನು ಮಾತ್ರ ನೋಡಿಕೊಂಡು ಜಸ್ಟ್ ಒಂದು ದಿನ್ದಲ್ಲಿ ನಾವು ಓದಿಕೊಂಡು ಎಕ್ಸಾಮ್ ಬರಿತಿದ್ವಿ ಅಂದರೆ ನಂಬ್ತಿರಾ ನೀವು ಆ ರೀತಿ ನಾವು ಎಕ್ಸಾಮ್ ಬರಿತಾ ಇದ್ದಿದು ಸೊ ಹಾಗಾಗಿ ನಾನು ಕನ್ನಡ ಶಾಲೆಲ್ಲಿ ನನಗೆ ಕನ್ನಡ ಅಂತಂದರೆ ಅಚ್ಚುಮೆಚ್ಚಾದ ಸಬ್ಜೆಕ್ಟ್ ಆಗಿರುತ್ತೆ